ಈ ಪ್ರದೇಶದಲ್ಲಿ ಆಗಾಗ ಕಾಣಿಸಿಕೊಳ್ಳುವಂತಹ ಪಕ್ಷಿಗಳೆಂದರೆ ಹುಂಜ ಕೋಳಿ ಕೋಗಿಲೆ ಹದ್ದುಗಳು ಗೂಬೆ ಗಿಳಿಗಳು ನವಿಲು ಕೊಕ್ಕರೆ ಹಾಗೆ ಪಾರಿವಾಳಗಳು ಗಿಡುಗ ಗುಬ್ಬಿ ಹಾಗೆ ಮರಕುಟುಕಗಳು ಈ ಥರದ್ದೆಲ್ಲ ಕಾಣ್ತಾಹೋಗುತ್ತೆ ನನಗೆ ತುಂಬ ಇಷ್ಟ ಅಂದರೆ ಸಂಜೆ ಟೈಮಲ್ಲಿ ಗಿಳಿಗಳು ಗುಂಪಾಗಿ ಕೂತ್ಕೊಂಡು ಸೌಂಡ್ ಮಾಡುವಾಗ ಚಿಲಿಪಿಲಿ ಆ ಥರ ಸೌಂಡು ನನಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ನವಿಲು ಗರಿ ಬಿಚ್ಚಿಕೊಂಡು ಕುಣಿಯುವಾಗ ನನಗೆ ನೋಡೋಕೆ ಚೆಂದ ಅನ್ನಿಸ್ತದೆ ಹಾಗೆ ಅತಿ ಸಂಜೆ ಟೈಮಲ್ಲಿ ಆಕಾಶದಲ್ಲಿ ಕೊಕ್ಕರೆಗಳು ತುಂಬ ಶೇಪಲ್ಲಿ ಹಾರಾಡ್ತಿರ್ತವಲ್ಲ ನನಗೆ ಅದು ತುಂಬ ಇಷ್ಟ ಆಗುತ್ತೆ